ಈವಾಗ ಕರ್ನಾಟಕ ರಾಜ್ಯದಲ್ಲಿ ಈವಾಗ ಬಿ ಟಿ ಎಸ್ ಬಸ್ ಈವಾಗ ಜಶ್ಟ್ ಈವಾಗ ರೇರ್ ಬಿಟ್ಟಿರೋದು ಈವಾಗ ಸೌಲಭ್ಯ ಜನರಿಗೆ ತುಂಬ ಸುಲಭವಾಗಿದೆ ಈ ದಸರಾ ಟೈಮಲ್ಲಿ ಬಸ್ ಫ್ರೀ ಇರೋದು ಮಹಿಳೆಯರಿಗೆ ಅಂತೂ ತುಂಬ ಸಂತೋಷ ಆಗಿಬಿಟ್ಟಿದೆ ಎಲ್ಲ ಮೈಸೂರಿಗೆಲ್ಲ ಈವಾಗ ಎಲ್ಲನೂ ಹೋದರು ರಾಜ್ಯದಲ್ಲಿ ಎಲ್ಲಿ ಹೋದ್ರೂ ಬಿ ಟಿ ಎಸ್ ಬಸ್ ಫ್ರಿಯಾಗ್ಬಿಟ್ಟಿದೆ ಅದಕ್ಕೆ ಎಲ್ರಿಗೂ ಮಹಿಳೆಯರಿಗೆ ಅತೀ ಹೆಚ್ಚು ಬಳಸ್ತಾರೆ ಈವಾಗ ಬಿ ಟಿ ಎಸ್ ಬಸ್ಗೆನೇ ಹೋಗಬೇಕು ಏನು ಹೇಗೆ ಅಂತ ಅದರಲ್ಲಿ ಏನಿಲ್ಲ ಈವಾಗ ಯೋಚನೆ ಗೀಚನೆ ಏನಿಲ್ಲ ಆರಾಮಾಗಿ ಹೋಗ್ತಾರೆ ಬರ್ತಾರೆ ಬಿ ಟಿ ಎಸ್ ಬಸ್ ಯೂಸ್ ಮಾಡ್ತಾಯಿದ್ದಾರೆ ಆಮೇಲೆ ಈವಾಗ ರಾಜ್ಯದಲ್ಲಿ ಸರ್ಕಾರಿ ಸಾರಿಗೆ ಬಸ್ಸು ಅಂದರೆ ಬಿ ಟಿ ಎಸ್ ಜೆಂಟ್ಸ್ಗೆ ಏನು ಇಲ್ಲದೇ ಇದ್ದರೇನು ಮಹಿಳೆಯರಿಗೆ ಲೇಡೀಸ್ಗೆ ಸುಲಭವಾಗಿ ಇಡ್ ಆಗಿಬಿಟ್ಟಿದೆ ಈವಾಗ ಬಸ್ ಫ್ರೀ ಆಗಿಬಿಟ್ಟಿದ್ದು ಎಲ್ಲೆಂದರೆ ಅಲ್ಲಿ ಹೋಗ್ತಾಯಿರ್ತಾರೆ ಬರ್ತಾಯಿದ್ದಾರೆ ಟ್ಯಾಕ್ಸಿ ಆಟೋ ಊಬರ್ ಊಲಾ ಎಲ್ಲ ಇದೆ ಆರಾಮಾಗಿ ಏನು ಈವಾಗ ಆ್ಯಪ್ ಆ್ಯಪ್ ಬಿಟ್ಟಿದ್ದಾರಲ್ಲ ಆ ಆ್ಯಪಲ್ಲಿ ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಬಿಟ್ರೆ ಒಂದು ಬಟನ್ ಒತ್ತಿದ ತಕ್ಷಣ ಬಂದು ಬರುತ್ತೆ ಈವಾಗ ಆಟೋ ರಿಕ್ಷಾ ಎಲ್ಲ ಮನೆ ಹತ್ತಿರನೇ ಬರುತ್ತೆ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಅದು ತುಂಬ ಸುಲಭ ಆಗಿದೆ ಈವಾಗ ಎಲ್ರಿಗೂ ತುಂಬ ಸಂತೋಷ ಪಡ್ತಾಯಿದ್ದಾರೆ ಆಟೋ ರಿಕ್ಷಾ ಸಾಂಪ್ರದಾಯಿಕ ವಾಹನಗಳು ಅಂದರೆ ಈವಾಗ ಸಾಂಪ್ರದಾಯಿಕ ಹಸು ಕರು ಇದು ಬೈಲು ಗಾಡಿ ಅದು ಇದು ಇವೆಲ್ಲ ಹೋಯಿತು ಈವಾಗ ಆಟೋ ರಿಕ್ಷಾ ಗಾಡಿ ಅದೇ ಯೂಸ್ ಮಾಡ್ತಾಯಿದ್ದಾರೆ ಎಲ್ಲರೂ ಆರಾಮಾಗಿ ಇದು ತುಂಬ ಆರಾಮಾಗಿದೆ ಈವಾಗ ಸಾರಿಗೆ ವ್ಯವಸ್ಥೆಗಳಲ್ಲಿ ಇದು ಆಟೋ ರಿಕ್ಷಾ ಈವಾಗ ಅದನ್ನು ಪರವಾಗಿಲ್ಲ ಕಡಿಮೆ ದರದಲ್ಲಿಯೇ ಬರುತ್ತೆ ಏನು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟರೆ ಬಸ್ ಶ್ಟಾಪ್ ಹತ್ತಿರ ಬಿಡ್ತಾರೆ ಆಟೋ ರಿಕ್ಷಾ ಹೋಗಬೇಕೆಂದರೆ ಆರಾಮಾಗಿ ಹೋಗ್ಬೋದು ಆಮೇಲೆ ಜೆಂಟ್ಸ್ಗೆ ಇದು ಗಾಡಿ ಥರನೇ ಬಂದಿದೆ ಈವಾಗ ಉಬರ್ ಅದೂ ವ್ಯವಸ್ಥೆ ಆಗಿದೆ ಜೆಂಟ್ಸ್ಗೂ ಆರಾಮಾಗಿ ಅದರಲ್ಲಿಯೂ ಹೋಗ್ಬೋದು ತುಂಬ ಸುಲಭವಾಗಿದೆ ತುಂಬ ಸೂಪರ್ ಇದೆ ಅದು ಇಡೀ ಅದು ಗಾಡಿಯಲ್ಲಿ ಏನು ಒಂದು ಫೋನ್ ಮಾಡಿದರೆ ಒಂದು ಬಟನ್ ಒತ್ತಿದರೆ ಅದು ಬಂದ್ಬಿಡುತ್ತೆ ಮನೆ ಹತ್ತಿರನೇ ಆರಾಮಾಗಿ ಹೋಗ್ಬೋದು ಬರಬಹುದು ಈವಾಗ ಬಿ ಟಿ ಎಸ್ ಬಸ್ಸಲ್ಲಿ ಫ್ರೀ ಇದೆ ಅಲ್ಲ ಆರಾಮಾಗಿ ಜನರು ಅಂತೂ ಸಂತೋಷ ಅಂದರೆ ಸಂತೋಷ ಆರಾಮ ರದ್ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಆಚೆಯಿರ್ತಾರೆ ಬರ್ತಾಯಿರ್ತಾರೆ ಆರಾಮಾಗಿ ತುಂಬ ಸಂತೋಷ ಆಗಿದ್ದಾರೆ ಜನರು ಅದು ಅದು ಹಾಗೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಬಿ ಟಿ ಎಸ್ ಬಸ್ಸಿಂದ ತುಂಬ ಸುಲಭವಾಗಿದೆ ಎಲ್ರಿಗೂನು ನಿಶ್ಚಿಂತವಾಗಿ ಎಲ್ಲರೂ ಓಡಾಡ್ತಾಯಿರ್ತಾರೆ ಓಡಾಡ್ತಾಯಿದ್ದಾರೆ ಜನರು ಬಸ್ಸು ಆಟೋಗೆ ಏನು ವ್ಯವಸ್ಥೆ ಇನ್ನು ಕಷ್ಟ ಪಡೋಂಗೆ ಇಲ್ಲ ಯಾರೂ ಅಷ್ಟೇ ಎಲ್ರಿಗೂನು ಸುಲಭವಾಗಿದೆ ಎಲ್ಲರೂ ಆರಾಮಾಗಿ ಅದು ಯೂಸ್ ಮಾಡ್ತಾಯಿದ್ದೀವಿ ಆಟೋ ರಿಕ್ಷಾ ಟ್ಯಾಕ್ಸಿ ಎಲ್ಲ ಸೂಪರಿದೆ ಎಲ್ರಿಗೂನು ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ ನಮಗೆ ಏನು ಇದು ಇಲ್ಲ ಬೇರೆ ಕಡೆ ಹೇಗಿದ್ಯೋ ಬೇರೆ ರಾಜ್ಯದಲ್ಲಿ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಸೂಪರಾಗಿದೆ